ಪ್ರತಿಯೊಬ್ಬರಿಗೂ ಪಶುಸಂಗೋಪನೆ ಎಂದರೆ ಬಹಳ ಪ್ರೀತಿಯ ವಿಷಯ ಏಕೆಂದರೆ ಯಾವ ಮನುಷ್ಯನೂ ಕೂಡ ಪ್ರಾಣಿಗಳನ್ನು ಬಿಟ್ಟಿರಲಾರ ಏಕೆಂದರೆ ಒಂದಲ್ಲ ಒಂದು ಹಂತದಲ್ಲಿ ಅವನು ತನ್ನ ಮನೆಯಲ್ಲಾಗಲಿ ಅಥವಾ ಊರಿನಲ್ಲಾಗಲಿ ಅಥವಾ ಪಕ್ಕದ ಮನೆಯಲ್ಲಾಗಲಿ ಪ್ರಾಣಿ ಪಕ್ಷಿಗಳನ್ನು ನೋಡಿಯೇ ಇರುತ್ತಾನೆ ಅದರಲ್ಲೂ ವಿಶೇಷವಾಗಿ ಹಳ್ಳಿಯ ಕಡೆಯಲ್ಲಿ ಪಶುಸಂಗೋಪನೆ ಎನ್ನುವುದನ್ನು ನಾವು ವಿಶೇಷವಾಗಿ ಗಮನಿಸಬಹುದು ಉದಾಹರಣೆಗೆ ಆಕಳನ್ನು ಸಾಕುವುದು ಕುರಿಗಳನ್ನು ಸಾಕುವುದು ಆಡುಗಳನ್ನು ಸಾಕುವುದು ಕೋಳಿಗಳನ್ನು ಸಾಕುವುದು ಹಾಗೆ ನಾಯಿಗಳನ್ನು ಸಾಕುವುದು ಮೀನುಗಳನ್ನು ಸಾಕುವುದು ಪಕ್ಷಿಗಳನ್ನು ಸಾಕುವುದು ಮೊದಲಾದ ವಿದ್ ವಿವಿಧ ಪಶುಸಂಗೋಪನೆಯನ್ನು ನಾವು ಕಾಣಬಹುದು ಏಕೆಂದರೆ ಇದು ಒಬ್ಬ ವ್ಯಕ್ತಿಯ ಹವ್ಯಾಸವೂ ಆಗಿರಬಹುದು ಅಥವಾ ಅವನ ಕಸುಬು ಕೂಡ ಆಗಿರಬಹುದು ಎರಡೂ ವಿಷಯದಲ್ಲೂ ಕೂಡ ನಾವು ಈ ಪಶುಸಂಗೋಪನೆಯನ್ನು ಕಾಣಬಹುದು ಹಾಗಿದ್ದರೆ ಈ ಪಶುಸಂಗೋಪನೆಯನ್ನು ಕೇವಲ ಒಂದೇ ಸ್ಥಳದಲ್ಲಿ ಒಂದೇ ಪಶುವನ್ನು ಸಾಕುವುದರ ಮೂಲಕ ನಾವು ಮಾಡಬಹುದೇ ಅಥವಾ ಒಂದೇ ಪ್ರದೇಶದಲ್ಲಿ ಹಲವಾರು ರೀತಿಯ ಪ್ರಾಣಿಗಳನ್ನು ಸಾಕುವ ಮೂಲಕ ಕೂಡ ಈ ಪಶುಸಂಗೋಪನೆಯನ್ನು ನಾವು ಲಾಭದಾಯಕವಾಗಿ ಮಾಡಬಹುದೇ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಣುತ್ತದೆ ಉದಾಹರಣೆಗೆ ನೋಡುವುದಾದರೆ ನಮ್ಮ ಮನೆಯಲ್ಲಿ ಸ್ಥಳವೇ ಇಲ್ಲ ಹಾಗೆಂದು ನಾವು ಕೇವಲ ದನವನ್ನು ಸಾಕುವುದು ಅಥವಾ ಕುರಿಯನ್ನು ಸಾಕುವುದು ಇಲ್ಲವೇ ನಾಯಿಗಳನ್ನು ಸಾಕುವುದು ಇಷ್ಟಕ್ಕೇ ಸೀಮಿತವಾಗಿ ಇರಬೇಕೆಂಬುದೇನೂ ಇಲ್ಲವಲ್ಲ ಏಕೆಂದರೆ ನಾವು ಗಮನಿಸಬಹುದು ಮನೆಯಲ್ಲೂ ಕೂಡ ಒಳಗಡೆ ಪ್ರದೇಶದಲ್ಲೂ ಕೂಡ ಕೆಲವೊಂದು ಜೀವಿಗಳನ್ನು ಸಾಕುವ ಅವಕಾಶವಿದೆ ಉದಾಹರಣೆಗೆ ಪಕ್ಷಿಗಳನ್ನು ಮನೆಯ ಒಳಗಡೆ ಕೂಡ ಸಾಕಬಹುದು ಅದೇ ರೀತಿ ಮೀನುಗಳನ್ನು ಅದರಲ್ಲೂ ಅಲಂಕಾರಿಕ ಮೀನುಗಳನ್ನು ನಾವು ಮನೆಯ ಒಳಗಡೆಯೇ ಸಾಕಬಹುದು ಅಷ್ಟೇ ಅಲ್ಲದೆ ಕೋಳಿಗಳನ್ನು ಒಂದು ಸಣ್ಣ ಜಾಗದಲ್ಲಿ ಇಟ್ಟು ಕೇವಲ ಒಂದು ಹತ್ತು ಹದಿನೈದು ಕೋಳಿಗಳಿಗೆ ಸೀಮಿತವಾಗಿ ಕೂಡ ನಾವು ಅದನ್ನು ಸಾಕಬಹುದು ಅಷ್ಟೇ ಅಲ್ಲದೆ ಒಂದು ಕೊಟ್ಟಿಗೆಯನ್ನು ಮಾಡಿ ಅದರಲ್ಲಿ ಒಂದು ಭಾಗದಲ್ಲಿ ಕುರಿಗಳನ್ನು ಸಾಕುವುದು ಹಾಗೂ ಇನ್ನೊಂದು ಭಾಗದಲ್ಲಿ ನಾವು ಆಕಳನ್ನು ಸಾಕುವುದನ್ನು ಕೂಡ ಮಾಡಬಹುದು ಹೀಗೆ ಸಾಕುವ ಮೂಲಕ ನಮಗೆ ಉಂಟಾಗುವ ಲಾಭವೇನೆಂದರೆ ಕೇವಲ ಒಂದೇ ಮೂಲದಿಂದಲ್ಲದೆ ಹಲವಾರು ಮೂಲಗಳಿಂದ ನಮಗೆ ಲಾಭ ಉಂಟಾಗುತ್ತದೆ ಹೀಗೆ ನೋಡುತ್ತಾ ಹೋದರೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ನಮ್ಮ ಮನೆಯಲ್ಲಿ ಹೊರಗಡೆಯಲ್ಲಿ ಆಕಳು ಹಾಗೂ ಕುರಿ ಅದೇ ರೀತಿ ಕೋಳಿ ಅದರ ಜೊತೆಯಲ್ಲಿ ಅಲಂಕಾರಿಕ ಮೀನುಗಳನ್ನು ನಾವು ಸಾಕುತ್ತಿದ್ದೇವೆ ಅದೇ ರೀತಿ ಮನೆಯ ಒಳಗಡೆ ಜಾತಿಯ ಅಥವಾ ತಳಿಯ ನಾಯಿಗಳನ್ನು ಸಾಕುತ್ತಿದ್ದೇವೆ ಇದರಿಂದ ನಮಗೆ ಉಂಟಾಗುವ ಲಾಭವೇನೆಂದರೆ ಒಂದು ನಾಯಿ ಒಂದು ಬಾರಿಗೆ ಏಳು ಮರಿಗಳನ್ನು ಹಾಕಿದರೆ ಪ್ರತಿ ಮರಿಗೆ ಹತ್ತು ಸಾವಿರದಂತೆ ನಾವು ಒಂದು ತ್ ಮರಿಯಿಂದ ಅಥವಾ ಒಂದು ನಾಯಿಯಿಂದ ನಾವು ಎಪ್ಪತ್ತು ಸಾವಿರ ದುಡಿಮೆಯನ್ನು ಮಾಡಬಹುದು ಅದೇ ಸಮಯದಲ್ಲಿ ಒಂದು ಮೀನಿನಿಂದ ನಾವು ಅನೇಕ ಮರಿಗಳನ್ನು ತೆಗೆದುಕೊಂಡು ಒಂದೊಂದು ಮೀನಿಗೆ ನಲವತ್ತು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಹಾಗೆ ನೂರು ರೂಪಾಯಿ ಸಾವಿರ ರೂಪಾಯಿಯ ಅಂದಾಜಿನ ಮೇಲೆ ನಾವು ಮೀನುಗಳನ್ನು ಒಂದೇ ಸಮಯದಲ್ಲಿ ಮಾರಿ ಅದರಲ್ಲೂ ಲಾಭವನ್ನು ಪಡೆಯಬಹುದು ಅಷ್ಟೇ ಅಲ್ಲದೆ ಕುರಿಗಳನ್ನು ನೋಡಿದರೆ ಕುರಿಯ ಮಾಂಸವನ್ನು ಹಾಗೂ ಕುರಿಯ ಹಾಲನ್ನು ಅದೇ ರೀತಿಯಲ್ಲಿ ಕುರಿಯ ಸಗಣಿಯನ್ನು ಕೂಡ ನಾವು ಲಾಭದಾಯಕವಾಗಿ ಮಾಡಬಹುದು ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಆಕಳುಗಳಿದ್ದರೆ ಆಕಳಿನ ಹಾಲನ್ನು ನಾವು ಡೈರಿಗೆ ನೀಡುವ ಮೂಲಕ ಅದರಿಂದಲೂ ಹಣವನ್ನು ಗಳಿಸಬಹುದು ಅಷ್ಟೇ ಅಲ್ಲದೆ ನಾವು ದನದ ಸಗಣಿ ಸಗಣಿಯನ್ನು ಬಳಸಿಕೊಂಡು ಅದರಿಂದ ಬಗ್ಗಡವನ್ನು ತಯಾರಿಸಿ ನಾವು ಗಿಡ ಮರಗಳಿಗೆ ಅದನ್ನು ಬಳಸಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಅದನ್ನು ಗೊಬ್ಬರವನ್ನಾಗಿ ಮಾಡಿ ಅದನ್ನು ಮಾರಾಟ ಮಾಡುವುದರ ಮೂಲಕವೂ ಕೂಡ ನಾವು ಅನೇಕ ರೀತಿಯಲ್ಲಿ ಆಕಳಿಂದಲೂ ಕೂಡ ಪ್ರಯೋಜನವನ್ನು ಪಡೆಯಬಹುದು ಇದು ನಮಗೂ ಕೂಡ ಲಾಭದಾಯಕ ಹಾಗೂ ನಮ್ಮ ಸುತ್ತಮುತ್ತಲಿನವರಿಗೂ ನಾವು ಲಾಭ ಮಾಡಿ ಕೊಡಬಹುದು ಅಷ್ಟೇ ಅಲ್ಲದೆ ಕೋಳಿಯನ್ನು ಸಾಕುವುದರಿಂದ ನಾವು ಕೋಳಿಯ ಮೊಟ್ಟೆಯನ್ನು ಹಾಗೂ ಕೋಳಿಯ ಮಾಂಸವನ್ನು ಲಾಭದಾಯಕವಾಗಿ ಬಳಕೆ ಮಾಡಿಕೊಳ್ಳಬಹುದು ಇವುಗಳನ್ನು ಒಂದೇ ಪ್ರದೇಶದಲ್ಲಿ ಸಾಮಾನ್ಯವಾಗಿಯೂ ಬಳಸಬಹುದು ಈ ರೀತಿ ಒಂದೇ ಜಳ ಸ್ಥಳದಲ್ಲಿ ಎಲ್ಲರನ್ನೂ ಇಡುತ್ತೇವೆ ಎಂದರೆ ಅದಕ್ಕೆ ಕೆಲವೊಂದು ರೀತಿಯ ಕಾರ್ಯವಿಧಾನಗಳಿರುತ್ತವೆ ಏಕೆಂದರೆ ಉದಾಹರಣೆಗೆ ಒಂದೇ ತಟ್ಟೆಯಲ್ಲಿ ಎಲ್ಲ ರೀತಿಯ ಆಹಾರವನ್ನು ಇಟ್ಟಾಗ ಯಾವುದನ್ನು ಮೊದಲು ತಿನ್ನಬೇಕು ಯಾವುದನ್ನು ನಂತರ ತಿನ್ನಬೇಕು ಎಂಬುವ ಜ್ಞಾನ ನಮಗೆ ಹೇಗಿರಬೇಕೋ ಒಂದೇ ಸ್ಥಳದಲ್ಲಿ ನಾವು ಎಲ್ಲ ರೀತಿಯ ಪ್ರಾಣಿಗಳನ್ನು ಸಾಕುತ್ತೇವೆ ಎಂದರೆ ಅದಕ್ಕೂ ಕೂಡ ಕೆಲವೊಂದು ಕಾರ್ಯವಿಧಾನಗಳಿರುತ್ತವೆ ಏಕೆಂದರೆ ಕೋಳಿ ತಿನ್ನುವ ಆಹಾರ ಬೇರೆ ಆಗಿರುತ್ತದೆ ಹಾಗೆ ಕುರಿ ಹಾಗೂ ಆಕಳುಗಳು ತಿನ್ನುವ ಆಹಾರ ಬೇರೆಯಾಗಿರುತ್ತದೆ ಅದೇ ರೀತಿಯಲ್ಲಿ ನಾಯಿಗಳು ತಿನ್ನುವ ಆಹಾರ ಬೇರೆಯಾಗಿರುತ್ತದೆ ಅದೇ ರೀತಿಯಲ್ಲಿ ಮೀನು ತಿನ್ನುವ ಆಹಾರ ಬೇರೆ ಬೇರೆಯಾಗಿರುತ್ತದೆ ಹಾಗಾಗಿ ನಮಗೆ ಅವರ ಆಹಾರ ಪದ್ದತಿಯಾಗಲಿ ಅವರ ಜೀವನ ಕ್ರಮವಾಗಲಿ ಅವರ ಸಂತಾನದ ಕ್ರಮವಾಗಲಿ ಹಾಗೂ ಅವರ ಸದ್ಬಳಕೆಯ ಕ್ರಮವಾಗಲಿ ಪ್ರತಿಯೊಂದು ಕೂಡ ತಿಳಿದಿರಲೇಬೇಕು ಇದು ತಿಳಿಯದೇ ನಾವು ಆ ಕೆಲಸಕ್ಕೆ ಏನಾದರೂ ಮುಂದಾದದ್ದೇ ಆದರೆ ನಾವು ಅದರಲ್ಲಿ ಖಂಡಿತ ಸೋಲುತ್ತೇವೆ ಇಂತಹ ಸೋಲು ಎನ್ನುವುದು ಕೇವಲ ಒಂದೇ ಕ್ಷೇತ್ರದಲ್ಲದೆ ಈ ಎಲ್ಲ ಕ್ಷೇತ್ರದಲ್ಲೂ ನಮ್ಮನ್ನು ಸೋಲುವಂತೆ ಮಾಡುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಅಂಶವನ್ನು ಕೂಡ ತಿಳಿದೇ ಮುಂದವರಿಯಬೇಕು ಅಷ್ಟೇ ಅಲ್ಲದೆ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದೇ ಪಶುವನ್ನು ಸಾಕುವುದರಲ್ಲಿ ನಾವು ಚತುರರಾಗಿದ್ದೇವೆ ಎಂದರೆ ಆ ಒಂದು ಚತುರತೆಯಲ್ಲೇ ನಾವು ಮುಂದುವರೆಯಬಹುದು ಉದಾಹರಣೆಗೆ ಇರುವ ಎಲ್ಲ ಪ್ರದೇಶದಲ್ಲಿ ಕೇವಲ ಆಕಳನ್ನು ಮಾತ್ರ ಸಾಕುತ್ತೇವೆ ಎಂದರೆ ಆ ಆಕಳನ್ನು ನಾವು ಎಷ್ಟು ವಿಧವಾಗಿ ಲಾಭದಾಯಕವಾಗಿ ಬಳಸಬಹುದು ಎಂಬ ಜ್ಞಾನ ನಮ್ಮಲ್ಲಿ ಇರಬೇಕು ಅಥವಾ ಕುರಿಯನ್ನು ಒಂದೇ ಜಾಗದಲ್ಲಿ ಬಳಸುತ್ತೇವೆ ಎಂದರೆ ಕುರಿಯಲ್ಲಿಯೇ ವಿಶೇಷವಾದ ಕುರಿಗಳನ್ನು ಹಾಗೂ ಅದರ ನಡುವೆ ಟಗರನ್ನು ಹಾಗು ಉಣ್ಣೆಯ ಕುರಿಗಳನ್ನು ಆಡುಗಳನ್ನು ಬಳಸುವಂತಹ ನಾವು ಜ್ಞಾನ ನಮ್ಮಲ್ಲಿ ಇದ್ದೇ ಇರಬೇಕು ಹಾಗಾಗಿ ಈ ಜ್ಞಾನದ ಆವಶ್ಯಕತೆ ನಮಗೆ ಖಂಡಿತ ಇರುತ್ತದೆ ಅಷ್ಟೇ ಅಲ್ಲದೆ ಅಲಂಕಾರಿಕ ಮೀನುಗಳನ್ನು ಸಾಕುವುದು ಹಾಗು ಹಕ್ಕಿಗಳನ್ನು ಸಾಕುವುದರಿಂದ ಮನೆಯ ಸುತ್ತಮುತ್ತಲೂ ಹಾವುಗಳ ಕಾಟಗಳು ಹಾಗೂ ಹದ್ದುಗಳ ಕಾಟಗಳನ್ನು ನಾವು ಕಾಣಬಹುದು ಏಕೆಂದರೆ ಅವು ಅವುಗಳ ಆಹಾರಕ್ಕಾಗಿ ಅರಸಿ ಬರುತ್ತವೆ ಅಷ್ಟೇ ಅಲ್ಲದೆ ಮೊಲಗಳನ್ನೂ ಸಾಕುತ್ತಾರೆ ಈ ಮೊಲಗಳನ್ನು ಸಾಕುವುದರಿಂದ ಕೂಡ ಈ ಹಾವುಗಳ ಹಾಗೂ ಹದ್ದುಗಳ ಭಯ ಇರುತ್ತದೆ ಇದರಿಂದಾಗಿ ನಾವು ಸುರಕ್ಷಿತವಾದ ಪಂಜರಗಳನ್ನು ಮಾಡುವುದರ ಮೂಲಕ ಅವರನ್ನು ಸಾಕುವುದರ ಕಡೆ ಗಮನ ಇಡಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಜನರು ಹೆಚ್ಚು ಬೇಡಿಕೆ ಇಡುವಂತಹ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮೀನುಗಳನ್ನು ನಾವು ಹೆಚ್ಚಾಗಿ ಬಳಕೆ ಮಾಡಬೇಕಾಗುತ್ತದೆ ಈ ರೀತಿ ನಾವು ಬಳಕೆ ಮಾಡಿಲ್ಲವಾದರೆ ನಮ್ಮಲ್ಲಿ ದೋಷ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ನಾವು ಹೂಡಿದ ಬಂಡವಾಳಕ್ಕೆ ನಮಗೆ ಲಾಭ ದೊರೆಯುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದೇ ಕಾರ್ಯವನ್ನು ಮಾಡುವುದಾದರೂ ಅದನ್ನು ಲಾಭಕ್ಕಾಗಿಯೇ ಮಾಡುತ್ತಾನೆ ಇದರಲ್ಲಿ ಅವನ ಸ್ವಾರ್ಥವಿದ್ದರೂ ಅವನ ಜೀವನೋಪಾಯ ಇದರಲ್ಲೇ ನಿಂತಿದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡುವಾಗ ಯಾವುದೇ ಕಾರ್ಯವನ್ನು ಮಾಡುವಾಗ ಸರಿಯಾದ ಸ್ಥಳದಲ್ಲಿ ಸರಿಯಾದ ಕಾಲದಲ್ಲಿ ಮಾಡಬೇಕಾಗಿರುತ್ತದೆ ಕಾಲವನ್ನು ನೋಡಿ ಕೂಡ ನಾವು ಪ್ರಾಣಿಗಳನ್ನು ಬಳಕೆ ಮಾಡುವುದು ಅಗತ್ಯವಾಗಿದೆ ಏಕೆಂದರೆ ಎಲ್ಲ ಸಮಯದಲ್ಲೂ ಕೂಡ ಎಲ್ಲ ಪ್ರಾಣಿಗಳು ಆ ಸಮಯಕ್ಕೆ ಸರಿಯಾಗಿ ಬದಲಾವಣೆ ಹೊಂದುವುದಿಲ್ಲ ಉದಾಹರಣೆಗೆ ಮೀನುಗಳು ಅತಿ ಹೆಚ್ಚು ಶಾಖದ ಸಮಯದಲ್ಲಿ ಸಾವನ್ನಪ್ಪುವ ಹಂತ ಹೆಚ್ಚಾಗಿರುತ್ತದೆ ಅದೇ ರೀತಿಯಲ್ಲಿ ಯಾವುದಾದರೂ ನಾಯಿಗಳಿದ್ದರೆ ಆ ನಾಯಿಗಳು ಕೂಡ ಕೆಲವ್ ಕೆಲವು ಸಮಯದಲ್ಲಿ ತಮ್ಮ ಜೀವನದಲ್ಲಿ ಸೋಲನ್ನು ಕಾಣುತ್ತವೆ ಅಂದರೆ ತಮ್ಮ ರೋಗಗಳು ಉದಾಹರಣೆಗೆ ಪಾರೋ ಅನ್ನುವ ವೈರಸ್ಸಿನ ರೋಗಗಳು ಮೊದಲಾದ ರೋಗಗಳಿಗೆ ಕೆಲವೊಂದು ಕಾಲದಲ್ಲಿ ತುತ್ತಾಗುತ್ತವೆ ಹಾಗಾಗಿ ಸಾಕುವವನು ಹಾಗೂ ಲಾಭ ಮಾಡುವವನು ಪ್ರತಿಯೊಬ್ಬನೂ ಕೂಡ ಈ ಎಲ್ಲ ದೋಷಗಳ ಕುರಿತು ತಿಳಿದು ನಡೆಯಬೇಕು ಅಷ್ಟೇ ಅಲ್ಲದೆ ಮನೆಯಲ್ಲಿಯೇ ಹೊಲ ಗದ್ದೆಗಳ ಅಗತ್ಯವಿದ್ದವರು ಅಥವಾ ಇದರ ಬಳಕೆಯನ್ನು ಮಾಡೋ ತಿಳಿದಿದ್ದವರು ಈ ಪಶುಸಂಗೋಪನೆಯನ್ನು ಮಾಡುವುದು ಉತ್ತಮವಾಗಿದೆ ಏಕೆಂದರೆ ಅದಕ್ಕೆ ಬೇಕಾಗಿರುವ ಆಹಾರ ಸ್ಥಳ ಪ್ರತಿಯೊಂದೂ ಕೂಡ ಅವನಿಗೆ ತನ್ನಲ್ಲಿಯೇ ಲಭ್ಯವಾಗುತ್ತದೆ ಈ ರೀತಿ ಲಭ್ಯತೆ ದೊರಕಿದಾಗ ಮಾತ್ರ ಅವನು ಅದರಲ್ಲಿ ಸರಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ನಿರ್ವಹಣೆ ಎನ್ನೋದು ಪ್ರತಿಯೊಬ್ಬರಿಗೂ ಸಂಪೂರ್ಣವಾಗಿ ಜ್ಞಾನದಿಂದ ಮಾತ್ರ ಸಿಗುತ್ತದೆ ಅಷ್ಟೇ ಅಲ್ಲದೆ ನಾವು ಏನನ್ನು ನೋಡಿ ಕಲಿಯುತ್ತೇವೆ ಎನ್ನುವುದಕ್ಕಿಂತ ಅದರಲ್ಲಿ ಅನುಭವ ಪಡೆದು ಮುಂದುವರೆದಾಗ ಮಾತ್ರ ಅದರ ನಿರ್ವಹಣೆ ಸರಿಯಾಗಿ ಸಾಧ್ಯವಾಗುತ್ತದೆ